ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯ ಕಲೆಯನ್ನು ಕಲಿಸಿಕೊಡುತ್ತಾರೆ ನಾವು ಬಾಲ್ಯದಿಂದಲೇ ಮನೆಯಿಂದಲೇ ಹಲವು ಪಾಠಗಳನ್ನು ಕಲಿತಿರುತ್ತೇವೆ ಅಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಎಲ್ಲರೊಂದಿಗೆ ಸೇರಿ ಆಟವಾಡುವಾಗ ನಾವು ಎಲ್ಲವನ್ನು ಕಲಿತಿರುತ್ತೇವೆ ಅಂದರೆ ದೋಣಿ ಮಳೆಯಲ್ಲಿ ದೋಣಿ ಬಿಡುವುದು ಆಮೇಲೆ ಆಡುವುದು ಎಲ್ಲಾ ರೀತಿಯಲ್ಲು ನಾವು ಕಲಿತಿರುತ್ತೇವೆ ಆದರೆ ಶಾಲೆ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಪ್ರೋತ್ಸಾಹಿಸಿ ಅದನ್ನು ನಮ್ಮಿಂದ ಇನ್ನು ಉತ್ತಮ ಮಟ್ಟದಲ್ಲಿ ಬೆಳೆಯಲು ಸಹ ಸಹಾಯ ಮಾಡುತ್ತವೆ ಹೀಗೆ ಶಾಲೆಗಳಲ್ಲಿ ನಮಗೆ ಪ್ರತ್ಯೇಕವಾಗಿ ಕಲೆಗೆ ಸಾಮರ್ಥ್ಯವನ್ನು ಕೊಡುತ್ತಾರೆ ಎಲ್ಲಾ ರೀತಿಯ ಕ್ರಾಫ್ಟ್ ಆಗಿರ್ಬೋದು ಡ್ರಾಯಿಂಗ್ ಅದನ್ನೆಲ್ಲ ಮಾಡಲಿಕ್ಕೆ ತುಂಬಾ ಕಲಿಸುತ್ತದೆ ಶಾಲೆಯಲ್ಲಿ ಹಾಗೆ ಶಾಲೆಯಲ್ಲಿ ಇನ್ನು ಹೆಚ್ಚು ನಮಗೆ ಯಾವ್ದ್ರಲ್ಲಿ ಇಂಟ್ರಶ್ಟ್ ಇದೆ ಅದನ್ನು ಅವರು ನಮ್ಮಿಂದ ಇನ್ನೂ ಎತ್ತರದಲ್ಲಿ ಹೋಗಲು ಸಹಾಯ ಮಾಡುತ್ತಾರೆ ಹಾಗೆ ನಮ್ಮ ಎಜುಕೇಷನಲ್ಲಿ ಓದುವುದು ಮಾತ್ರವಲ್ಲದೇ ಕ್ರಾಫ್ಟ್ ಹಾಗು ಡ್ರಾಯಿಂಗ್ಸಿಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ಹೀಗೆ ಕೆಲವು ಶಾಲೆಗಳಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತಾರೆ ಹಾಗೆ ನಮಗೆ ಕ್ರಾಫ್ಟ್ ಪಿರಿಯಡ್ ಅಂತ ಸಪ್ರೇಟ್ ಆಗಿ ಇರ್ತಿತ್ತು ಸೊ ಅದರಲ್ಲಿ ನಮಗೆ ಯಾವ ಯಾವ ರೀ ಗೊಂಬೆ ಬಸ್ ಅಂದರೆ ರಸ್ ವೇಸ್ಟಿಂದ ಕ್ರಾಫ್ಟ್ ಎಲ್ಲ ಮಾಡುದು ತುಂಬ ಹೇಳಿಕೊಟ್ಟಿದ್ದಾರೆ ಇದೇ ರೀತಿ ನಾವು ಶಾಲೆಯಿಂದ ತುಂಬಾ ಕಲಿತಿರುತ್ತೇವೆ ಹಾಗು ಮನೆಯಿಂದ ಸಹ ನಾವು ತುಂಬಾ ವಿಷಯಗಳನ್ನು ಕಲಿತಿರುತ್ತೇವೆ